ಹಲೋ ಮೇಡಮ್ ನಮಸ್ತೆ ಮೇಡಮ್ ನನ್ಗ ನನ್ಗ ಹುಷಾರಿಲ್ಲ ಮೇಡಮ್ ರೀ ಮೇಡಮ ಇದು ವಾತಾವರಣಕ್ಕೆ ಮೇಡಮ್ ರೀ ನನಗೆ ಕೆಮ್ಮು ಶೀತ ಹಾಂ ಭಾಳ ಜಾಸ್ತಿಯಾಗಿದೆ ಮೇಡಮ್ ನನಗೆ ಹಾಂ ನಾ ಏನು ಮಾಡ್ಬೇಕು ಅಂದರೆ ಮೇಡಮ್ ಜಾಸ್ತಿ ನೆಗಡಿ ಕೆಮ್ಮು ಕಪ ಆಗನ್ತದ ಮೇಡಮ್ ರೀ ಹಾಂ ನಾ ಏನು ಮಾಡ್ಬೇಕು ಮೇಡಮ್ ರೀ

ಮ್ಯಾಮ್ ನಿಮ್ಗ ನಾ ಹಾಸ್ಪಿಟ್ಲಿಗೆ ಬರ್ಬೇಕಂತ ತಿಳ್ಕೊಂಡಿದ್ದೀನಿ ಮೇಡಮ್ ಬರ್ಬೋದಾ ಹಾಂ ಮ್ಯಾಮ್ ನಾ ಅನ್ ಹಾಂ ಮೇಡಮ್ ತುಂಬ ಚಳಿ ಚಳಿ ಜಾಸ್ತಿ ಆಗ್ತೈತೆ ಮೇಡಮ್ ರೀ ಅಂದ್ರೆ ಭಾಳ ನನಗೆ ಚಳಿ ಚಳಿ ಆಗ್ತಿದೆ ಮೇಡಮ್ ಮತ್ತು ಮೈಯೆಲ್ಲ ಸುಸ್ತು ಒಂಥರ ಸುಸ್ತು ಆಗಾಂತ ಇದ್ದಿತ್ತು ಮೇಡಮ್ ರೀ ಹಾಂ ಮೇಡಮ್ ಅಂದರೆ ಮೇಡಮ್ ನೀವು ಎಷ್ಟು ಗಂಟೆಯಿಂದ ನಿಮ್ಮದು ಹಾಸ್ಪಿಟಲ್ ಮೇಡಮ್ ರೀ ಓಪನ್ ಇದೆ ರೀ ಮೇಡಮ್ ರೀ ಹೌದಾ ಮೇಡಮ್ ಹೌದಾ ಮೇಡಮ ಮೇಡಮ್ ಅಂದರೆ ಮೇಡಮ್ ನನಗೆ ಜಸ್ಟ್ ಇಂಜೆಕ್ಷನ್ ಅಷ್ಟೇ ಮಾಡ್ತೀರ ಮೇಡಮ್ ರೀ ಮನಿಯಲ್ಲಿ ಯಾರ ಕರ್ಕೊಂಡು ಬರ್ಬೇಕಾ ಹೌದು ರೀ ಮೇಡಮ್ ರೀ ಹಾಂ ಮ ಬರ್ತೀನಿ ತಗೊಂಡು ಮೇಡಮ್ ರೀ ನಂಗೆ ಭಾಳ ಟಯರ್ಡ್ ಆಗ್ಬಿಟ್ಟೈತಿ ಮೇಡಮ್ ರೀ ಮನೀಲಿ ಯಾರು ಕರ್ಕೊಂಡು ಬಂದು ಬರ್ತೇನೆ ಮ್ಯಾಮ್ ಹಾಂ ಮೇಡಮ್ ಅಂದರೆ ಮೇಡಮ್ ನಂಗೆ ಅಡ್ಡೆಡ್ ಅಡ್ಡೆಡ್ ತಕ್ಷಣ ಚಳಿ ಜಾಸ್ತಿ ಆಗ್ತದ ಮೇಡಮ್ ರೀ ತಲೆ ಸುತ್ತಾಯಿದೆ ಮೇಡಮ್ ರೀ ನಮ್ಮ ಅವ್ವನರ ನಾನು ನಮ್ಮವ್ವನ ಇಬ್ಬರು ಬರ್ತೀವಿ ಮೇಡಮ್ ರೀ ಹಾಂ ಓಕೆ ಮ್ಯಾಮ್ ತ್ಯಾಂಕ್